ನಮ್ಮ ತುಮಕೂರು ಜಿಲ್ಲೆಯ ಜನರು ಪ್ರತಿನಿತ್ಯವು ಎದುರಿಸುತ್ತಿರುವ ಸವಾಲು ಅವು ಏನೆಂದರೆ ಮೊದಲನೆಯದು ವಾಯುಮಾಲಿನ್ಯವಾಗಿದೆ ಏಕೆಂದರೆ ಇಲ್ಲಿ ನಾವು ತುಮಕೂರು ಜನರು ತುಂಬಾ ಜನರು ಬೆಂಗಳೂರಿಗೆ ಕೆಲಸ ಕೆಲಸ ಮಾಡಲು ಹೋಗುತ್ತಾರೆ ಆದರೆ ಇವರುಗಳು ತುಮಕೂರಿಂದ ಮತ್ತು ಬೆಂಗಳೂರಿಗೆ ಕೇವಲ ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇರುವುದು ಆದ್ದರಿಂದ ನಮ್ಮ ಜನರು ಖಾಸಗಿ ಬಸ್ಸ್ ಹಾಗೂ ಸರ್ಕಾರಿ ಬಸ್ಸನ್ನು ಉಪಯೋಗಿಸದೆ ಅವರ ಸ್ವಂತ ವಾಹನದಲ್ಲೇ ಚಲಿಸುತ್ತ ಅವರು ತುಂಬ ವಾಯುಮಾಲಿನ್ಯವನ್ನು ಉಂಟು ಮಾಡಿದ್ದಾರೆ ಹಾಗೂ ಇವರು ಸಮಯ ಉಳಿಸಲು ಮಾಡುತ್ತಿಲ್ಲ ಇವರು ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ತೆರಳಿ ಇವರು ಸಮಯವನ್ನು ಉಳಿಸುಬಹುದು ಏಕೆಂದರೆ ಸುಮಾರು ತುಮಕೂರು ಟು ಬೆಂಗಳೂರು ಒಂದುವರೆ ಗಂಟೆಯಲ್ಲಿ ನಾವು ತಲುಪಬೌದು ಗಾಡಿಯಲ್ಲಿ ಹೋದರೂ ಕೂಡ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತದೆ ಇದರಿಂದ ತುಂಬಾ ವಾಹನಗಳ ಉಪಯೋಗದಿಂದ ವಾಯುಮಾಲಿನ್ಯ ಉಂಟಾಗುತ್ತಿದೆ ಹಾಗೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೂಡ ತುಂಬ ಫ್ಯಾಕ್ಟ್ರಿ ಕಾರ್ಖಾನೆಗಳಿಂದ ವಾಯುಮಾಲಿನ್ಯಗಳು ಉಂಟಾಗುತ್ತಿದೆ ಇದು ತುಂಬ ಕೆಟ್ಟಕರವಾದ ಹೊಗೆಯನ್ನು ಇದು ಹೊರ ಹೊಮ್ಮುತ್ತಿದೆ ಇವೆಲ್ಲವು ಕೂಡ ನಮ್ಮ ತುಮಕೂರು ಜಿಲ್ಲೆಯ ಜನರ ಪ್ರತಿನಿತ್ಯ ಎದುರಿಸುತ್ತಿರುವ ಸವಾಲುಗಳಾಗಿವೆ ಮತ್ತು ಇವು ನಮ್ಮ ಜೀವನದ ಆರೋಗ್ಯ ಮೇಲು ಕೂಡ ಪರಿಣಾಮ ಬೀರುತ್ತಿದೆ ಏಕೆಂದರೆ ಕೆಟ್ಟ ಮಾಲಿನ್ಯದಿಂದ ನಾವು ಉಸಿರಾಡುತ್ತಿರುವುದರಿಂದ ತುಂಬ ರೋಗಗಳು ಜನರಿಗೆ ಉಂಟು ಮಾಡುತ್ತಿದೆ ಆದ್ದರಿಂದ ನಾವು ಇದನ್ನು ಇಲ್ಲಿಯೇ ತಡೆದು ನಿಲ್ಲಿಸಿ ಹಾಗು ಕಡಿಮೆ ಮಾಡಬೇಕು ಯಾಕೆಂದರೆ ಮುಂದೆ ಮುಂದೆಯು ಜೀವನದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಕೂಡ ಆರೋಗ್ಯದ ಏರು ಪೇರು ಉಂಟಾಗುತ್ತದೆ ಆದ್ದರಿಂದ ನಾವು ಈ ಪ್ರತಿನಿತ್ಯ ಸವಾಲುಗಳನ್ನು ನಾವು ಹುಡುಕ್ಕಿ ಇದಕ್ಕೆ ಒಂದು ಒಳ್ಳೆಯ ಸೂಕ್ತವಾದ ಸೂಕ್ತವಾದ ಉದಾಹರಣೆಯನ್ನು ಹುಡುಕಿ ನಾವು ಇದನ್ನು ಸಾಲ್ವ್ ಮಾಡಬೇಕು ನಮ್ಮ ಜನರು ಇವಾಗಿನ ಟೆಕ್ನಾಲಜಿ ಮೂಲಕ ಎಷ್ಟು ಮುಂದೆ ಹೋಗುತ್ತಿದ್ದಾರೋ ಹಾಗೇ ಅಷ್ಟೇ ಸೋಂಬೇರಿಯಾಗಿ ಪರಿವರ್ತಿಸುತ್ತಿದ್ದಾರೆ ಆದ್ದರಿಂದ ನಾವು ಆದಷ್ಟು ಕಡಿಮೆ ಸೌಲಭ್ಯಗಳನ್ನು ಉಪಯೋಗಿಸಬೇಕು ಸುಮ್ಮನೆ ಪೆಟ್ರೋಲ್ ಡೀಝೆಲನ್ನು ವ್ಯರ್ಥ ಮಾಡಬಾರದು ಆದಷ್ಟು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಉಪಯೋಗಿಸಬೇಕು ಯಾಕೆಂದರೆ ಇದು ಬೇರೆಯವರಿಗು ಕೂಡ ಕೆಲಸವನ್ನು ಹೆಚ್ಚು ಮಾಡುತ್ತದೆ ಹಾಗು ಅವರಿಗೂ ಲಾಭ ನಮಗೂ ಲಾಭ ಅವರಿಗೂ ಲಾಭ ನಮಗೆ ಕಡಿಮೆ ಖರ್ಚು ಕೂಡ ಆಗಿರುತ್ತದೆ ಆದ್ದರಿಂದ ನಾವು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೊರ್ಟೇಷನನ್ನು ಉಪಯೋಗಿಸಬೇಕು ಹಾಗು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಬೇಕು